ಹಾಂ ಹೇಳಿ ಸರ್ ನಮಸ್ಕಾರ ಹಾಂ ಸರ್ ಹೇಳಿ ಹಾಂ ಸರ್ ಕೊಡ್ತೀವಿ ಹಾಂ ಸರ್ ಚೆನ್ನಾಗಿ ಸಿಗತ್ತೆ ಆಫರ್ ಇದಾವೆ ಹಾಂಗೇನು ಇಲ್ರಿ ಪ್ರಾಡಕ್ಟ್ಸವ ನೋಡ್ರಿ ಸರ್ ಈಗ ಆಫರ್ನಾಗ ಅಂದ್ರಾ ನಿಮ್ಗ ಹೊರಗೆ ಮಾರ್ಕೆಟ್ನಾಗ ಏನು ಸಿಗ್ತ ಅಲ್ರಿ ಹಾಂ ಅದಕ್ಕ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಮ್ ಸಿಗ್ತದ ನಂಬಲ್ಲಿ ಹಾಂ ನಂಬಲ್ಲಿ ಯೋಗಟ್ ಅಂತ ಶ್ರೀಕಂಡ್ರಿ ಮತ್ತು ಚೀಸ್ ರೀ ಹಾಂ ಮತ್ತು ತುಪ್ಪ ರೀ ಹಾಂ ಮತ್ತು ಪನ್ನಿರ್ನು ಮಾಡ್ಕಳ್ತೀವಿ ರೀ ಬೇಕಂದ್ರಾ ಹೇಳ್ರಿ ಸರ್ ಹೌದ್ರಿ ಸರ್ ಏನು ನಿಂಬಲ್ಲಿ ಏನು ಫಂಕ್ಷನ್ ಆದ್ರಿ ಏನು ಮದಿ ಈಗ ಅದು ಏನು ಎಷ್ಟು ಮಂದಿದು ಊಟ ಹಪ್ಲೆ ಬೇಕು ರೀ ಡೆಲಿವರ್ ರೀ ಹಾಂ ರೀ ಎಷ್ಟು ಮಂದಿ ಇದೀರಿ ಸರ್ ಐದು ಮಂದಿ ರೀ ಎಷ್ಟು ಒಂದು ಕ್ವಾನ್ಟಿಟಿಕ ಎಷ್ಟು ಕಳ್ಸಣ ರೀ ಯೋಗಟ್ ಎಷ್ಟು ಕೆಜಿ ಕಳ್ಸಣ ರೀ ಹಾಂ ದಿನ ಒಂದು ಕೆಜಿ ರೀ ಹೌದ್ರಿ ಇದು ರೀ ರೊಕ್ಕ ಅಮೌಂಟ್ ಒಂದು ಕೆಜಿಗೆ ಫೈವ್ ಹಂಡ್ರಡ್ ಅದು ನೋಡ್ರಿ ಹಾಂ ರೀ ಇದು ನಾವು ನಂಬರಾಗೈತಿ ನೋಡ್ರಿ ಹಾಂ ಸ್ವಲ್ಪ ನಿಮ್ಮ ಮನೆ ಆಜು ಬಾಜು ಎಲ್ಲರಿಗು ಸ್ವಲ್ಪ ಹೇಳ್ತಿರ ರೀ ಸೊಲ್ಪ ಪಬ್ಲಿಕ್ ಮಾಡ್ರಿ ಇದು ಹಾಂ ರೀ ಅದ್ ನೋಡ ಮತ್ರಿ ಹಾಂ ನೀವು ಫಸ್ಟ್ ಎಲ್ಲರಿಗೆ ಸೊಲ್ಪ ಹೇಳ್ರಿ ಒಂದು ನಮ್ಮ ಎಲ್ಲ ಕಸ್ಟಮರ್ಸ್ ಮಾಡಿ ಕುಡ್ರಿ ನೀವು ಏನಾರೆ ನೀವು ಪಬ್ಲಿಸಿಟಿ ಮಾಡ್ದನ ನಾವು ನಿಮ್ಗ ಡಿಸ್ಕೌಂಟ್ ಕೊಡ್ತಿವಿ ರೀ ಹಾಂ ರೀ ಎಲ್ಲ ಪ್ಯೂರ್ ನ್ಯಾಚುರಲಾಗಿ ಸಿಗತ್ತೆ ರೀ ನೀವೇನು ಡೈರಿದಾಗ ತಗೋತಿರಲ್ಲ ಅವ ಸೊಲ್ಪ ಏನ್ರಾ ಕೆಮಿಕಲ್ ಮಿಕ್ಸ್ ಮಾಡ್ಬೋದು ಆದ್ರ ನಂಬಲಿ ಏನು ಹಾಗೆಲ್ಲ ಕೆಮಿಕಲೆಲ್ಲ ಮಿಕ್ಸ್ ಮಾಡಲ್ಲ ಹಾಂ ರೀ ನಮ್ಮಲ್ಲಿ ಎಮ್ಮೆ ಹಾಲುನು ಅವ ರೀ ಕ ಆಕಳು ಹಾಲುನ ಅವ ರೀ ಎರಡು ನೋಡ್ರಿ ನೀವು ಏ ಹೇಳುವರಿಗೆ ಏನಾಗ್ತದ ರೀ ಎಮ್ಮೆ ಹಾಲು ಅಂದರೆ ಎಮ್ಮೆ ಹಾಲ್ನಾ ಸಿಗ್ತದ್ರಿ ಆಕಳು ಹಾಲಂದ್ರಾ ಆಕಳು ಹಾಲುನ ಸಿಗ್ತವಾ ಮತ್ತು ರೇಟ್ನು ನೋಡ್ರಿ ಎಮ್ಮಿ ಹಾಲು ಮೂವತ್ತೈದು ರೂಪಾಯಿ ಮೂವತ್ತು ಇದು ಎಪ್ಪತ್ತು ರೂಪಾಯಿ ಲೀಟ್ರ್ ರೀ ಅಂಥವೆಲ್ಲ ಅರವತ್ತು ರೂಪಾಯಿ ಲೀಟ್ರ್

ಹಾಂ ನಮ್ಮ ವರ್ಕರಿಗೆ ಹೇಳ್ತೀನಿ ತಗೋರಿ ಮತ್ತು ನೀವು ಜರಾ ಪಬ್ಲಿಸಿಟಿ ಮಾಡ್ರಿ ನಿಮ್ಗ ಡಿಸ್ಕೌಂಟ್ ಕೊಡಾಕೆ ಬರ್ತದೆ ಹಾಂ ನಮ್ದು ಮಿಲ್ಕ್ ಸೆಂಟ್ರದು ಯೋಗೇಶ್ ಮಿಲ್ಕ್ ಸೆಂಟ್ರ್ ಅತ್ತಾರ ನೋಡ್ರಿ ಇನ್ಸ್ಟಾ ನ್ಯಾಗಗ ಫಾಲೋ ಮಾಡ್ರಿ ಹಾಂ ರೀ ಮತ್ತು ಡೈರಿ ಪ್ರೊಡಕ್ಸಾತು ಅದು ರೀ ನಂಬಲ್ಲಿ ಡೈರಿ ಪ್ರೊಡಕ್ಸಾ ಚೀಸಾ ಯೋಗಟಾ ಹಾಂ ಇನ್ಸ್ಟಾ ಅಕೌಂಟಲ್ ಸ್ವಲ್ಪ ನಿಮ್ಮ ಮನೆ ಆಜು ಬಾಜು ನಿಮ್ಮ ರೆಲೇಟಿವ್ಸಿಗೆ ಅದೆಲ್ಲ ಹೇಳ್ರಿ ಹಾಂ ರೀ ಇಡಣ ರೀ ಧನ್ಯವಾದ